ಮೆಸ್ಕೋಮ್ ಹಾಂ ಎಸ್ ಸರ್ ಮೆಸ್ಕೋಮ್ ಲೈನ್ ಮ್ಯಾನ್ ನಾನು ಕರೆಂಟು ಕ ಮಳೆ ಮತ್ತೆ ಗಾಳಿ ಎಲ್ಲ ಮರ ಎಲ್ಲ ಬಿದ್ದಿದೆ ಮಳೆ ಮ ಗಾ ಯಾರು ಬರ್ತಾ ಇಲ್ಲ ಮಳೆಗೋಸ್ಕರ ಎಲ್ಲ ನದಿ ಎಲ್ಲ ಫುಲ್ ತುಂಬಿ ಹೋಗಿದೆ ಈಗ ಒಂದು ಅದು ಮಾಡ್ತ್ಸ ಮಾಡ್ತೀವಿ ಅದು ಒಂದು ವಯರ್ ಫುಲ್ ಹೋಗಿದೆ ಅದು ವಯರ್ ಹೊಸಾದೆ ಹಾಕ್ಸ್ತಾರೆ ಅದು ಕಟ್ ಆಗಿದೆ ಫುಲ್ಲೂ ಅದು ಎಸ್ ಆರ್ ನಗರ ಫುಲ್ ಏರಿಯಾ ಏರಿಯಾ ಸ್ವಲ್ಪ ಹೋಗಿದೆ ಇನ್ನು ಸ್ವಲ್ಪ ಏರಿಯಾ ಬರುತ್ತೆ ಇನ್ನೊಂದು ಸಲ ಒನ್ ಅವರ್ ಬಿಟ್ಟು ಅದೆ ಈಗ ಮಾಡ್ತೀವಿ ಕಾಲ್ ಮಾಡಿ ಈಗ ಈಗ ಕ ಹೆಲ್ಪರಿಗೆ ಕಳ್ಸ್ತಿನಿ ಈಗ ಹತ್ತು ನಿಮಿಷ ಬಿಟ್ಟು ಎಲ್ಲ ಮಳೆ ಅಲ್ಲ ಮಳೆ ಹೌದು ಹೌದು ಮಳೆ ಮಳೆ ಒನ್ ಅವರ್ ಕಡಿಮೆ ಆದರೆ ಸ್ವಲ್ಪ ಮಾಡ್ಬೋದು ಇಲ್ಲ ಅಂದರೆ ಬರಲ್ಲ ಅದು ಇನ್ನು ಮಳೆ ಬರ್ತಾಯಿದ್ರೆ ಟ್ರ್ಯಾಕ್ಟರ್ ಎಲ್ಲ ಬಂದು ಇನ್ನು ವಯರ್ ಎಲ್ಲ ಹೋಗತ್ತೆ ಕಂಬ ಎಲ್ಲ ಹೊಸದ್ ಹಾಕ್ಬೇಕು ಹಂಗೆ ಮಾಡಕೆ ಬರೊಲ್ಲ ಅದೆಲ್ಲ ಹಾಂ ಮಾಡಸ್ತಿವಿ ಬೇರೆ ಬೇರೆ ಮಾಡಿದರೆ ಬೇರೆ ಮಾಡಿದರೆ ಇನ್ನು ಡೇಂಜರ್ ನೀರು ಇನ್ನು ತುಂಬ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಬಂದು ಲೈಟ್ ಕಂಬ ಹಾಕ್ತರೆ ಹೊಸದು ಲೈಟ್ ಕಂಬ ಆದಮೇಲೆ ವಯರ್ ಹಾಕ್ತಾರೆ ದೊಡ್ಡದು ದಪ್ಪ ಇರೋದು ಅದು ಏನು ಆಗಲ್ಲ ಇನ್ನು ಹತ್ತು ವರ್ಷ ಆಗೊ ತನಕ ಏನು ಆಗಲ್ಲ ಗಟ್ಟಿ ಇರುತ್ತೆ ಇನ್ನು ಇನ್ನು ಇನ್ನು ಕರೆ ಇನ್ನು ಕರೆಕ್ಟ್ ಎರಡು ತಾಸಲ್ಲಿ ಎಲ್ಲ ಕರೆಂಟ್ ಎಲ್ಲ ಆನ್ ಆಗುತ್ತೆ ಏನು ಟೆನ್ಷನ್ ಇರೋದು ಇಲ್ಲ ಬೇಗ ಬೇಗ ಆನ್ ಆಗುತ್ತೆ ಬರ್ತಾರೆ ಬರ್ತಾರೆ ಅಲ್ಲ ಇಲ್ಲಿ ಇಲ್ಲು ಆಗಿದೆ ಇಲ್ಲಿ ಅಶೋಕ್ ರೋಡಲ್ಲಿ ಅಷ್ಟು ಫುಲ್ಲು ಹೋಗಿದೆ ನೀರು ತುಂಬಿ ಅವರು ಹತ್ತು ಸಲ ಫೋನ್ ಮಾಡಿದ್ರು ಅದೆ ನಿಮ್ಮ ಫೋನ್ ಎತ್ತಿದ್ವಿ ಈಗ ಅಲ್ಲ ಪ್ರತಿ ವರ್ಷ ಇಷ್ಟು ನೀರು ಆದರೆ ಪ್ರತಿ ವರ್ಷ ಇಷ್ಟು ನೀರು ಆದರೆ ಭೂಮಿಲಿ ಇನ್ನು ಎಷ್ಟು ನೀರು ಇದೆ ಸರಿ ಆಯ್ತು ವ್ಯವಸ್ಥೆ ಮಾಡ್ಕೊಡ್ತೀನಿ ಇನ್ನು ನಾಲ್ಕು ತಾಸು ಒಳಗೆ ಅಷ್ಟು ಆಗತ್ತೆ ಹಾಂ ಹಾಂ ಹೊಸ ಹೊಸದ್ ಹಾಕೊಡ್ತಿವಿ ಹಾಂ ಬಾಯ್ ಹಾಂ ತ್ಯಾಂಕ್ಸ್ ಸರ್ ಧನ್ಯವಾದ